ನನಗೆ ಸಣ್ಣ ವಯಸ್ಸಿಂದ ಸಂಸ್ಕೃತಿ ಅಂದರೆ ನಮ್ಮ ಕಲ್ಚರ್ ಬಗ್ಗೆ ಭಾರೀ ಇಷ್ಟ ಪ್ರಾಣಿಗಳು ಪಕ್ಷಿಗಳು ಹೊಲ ಗದ್ದೆ ಅದು ಭಾರಿ ಇಷ್ಟ ಈ ಹೊಲದಲ್ಲಿ ಓಡಾಡೋದು ಹಸಿರು ಗದ್ದೇಲಿ ಹಸಿರು ಹುಲ್ಲು ಬೆಳೆದಿರೋದು ನೋಡೋಕ್ಕೊಂದು ಖುಷಿ ಮರದಲ್ಲೊಂದು ಸೀಬೆ ಹಣ್ಣು ಅದು ಇದು ಬಿಟ್ಟಿರ್ತದೆ ಅದನ್ನ ನೋಡಿ ತಿನ್ನಬೇಕು ಅನ್ನಿಸೋದು ಮರ ಹತ್ತೋದಕ್ಕೆ ಬರೋಲ್ಲ ಕಲ್ಲು ತಗೊಂಡು ಹೊಡ್ಯೋದು ಮಾವಿನಕಾಯಿ ಬಿಟ್ಟಿರ್ತದೆ ಅದಕ್ಕೂ ಕಲ್ಲು ತಗೊಂಡು ಹೊಡ್ಯೋದು ತಿನ್ನೋದು ಆಗ ಭಾರಿ ಚೆನ್ನಾಗಿತ್ತು ಸಣ್ಣ ವಯ್ಸಿಂದ್ಲೂ ಅದು ಆಟವೇ ಅದು ಬ್ ಅದು ಖುಷಿಯೇ ಬೇರೆ ಬಿಡಿ ಆ ಥರ ಸಿಕ್ಕೋಲ್ಲ ಈವಾಗ ಆ ಪ್ರಾಣಿ ಪಕ್ಷಿಗಳು ಆ ಗಿಳಿಗಳು ಅವೆಲ್ಲ ಅವಕ್ಕೂ ಅವು ಕೂಗಾಡೋದು ಇದು ಪ್ರತಿಯೊಂದೂ ಭಾರಿ ಇಷ್ಟ ಆಗೋದು ಆವಾಗೇನು ಮಾಡ್ತೇವೆ ಮರ ಹತ್ತೋದು ಇಳಿಯೋಕ್ಕಾಗ್ತಿರ್ಲಿಲ್ಲ ಅದು ಜಂಪ್ ಹೊಡ್ಯೋದು ಕೈ ಕಾಲ್ಗೆ ಏಟು ಮಾಡ್ಕೊಳ್ಳೋದು ಹುಡುಗರೆಲ್ಲ ಸೇರಿಕೊಂಡು ಆಟ ಆಡೋದು ಅದರಲ್ಲೊಂದು ಭಾರಿ ಮುಂಚೆ ಅಯ್ಯೋ ಸಣ್ಣ ವಯ್ಸಲ್ಲಂತೂ ಭಾರಿ ರೀ ಬಾರಿ ಆಟ ಆಡ್ತಾ ಇದೆ ಆಮೇಲೆ ಹುಡುಗ್ರ ಜೊತೆ ಸೇರಿ ಅದು ಇದು ಕಿತ್ಕೊಂಡ್ಬರೋದು ಎಲ್ಲ ಕೂತ್ಕೊಂಡು ಕೂತ್ಕೊಂಡು ಎಲ್ಲ ಹಂಚ್ಕೊಂಡು ತಿನ್ನೋದು ಆವಾಗ ಖುಷಿ ಇತ್ತು ಮಾತ್ರ ಸ್ಕೂಲ್ಗೋಗೋದು ಸ್ಕೂಲಿಂದ ಬರ್ತಾ ಬಂದ್ಮೇಲೆ ಹೊಟ್ಟೆ ಹಸಿಯೋದು ಸ್ಕೂಲಲ್ಲಿ ಉಪ್ಪಿಟ್ಟು ಅಂತ ಕೊಡೋರು ಭಾರಿ ಚೆನ್ನಾಗಿರೋದು ಹಾಲು ಕೊಡೋರು ಬ್ರೆಡ್ ಕೊಡೋರು ಎಲ್ಲ ಹೊಟ್ಟೆ ತುಂಬ ಅದಕ್ಕೋಸ್ಕರ ನಾವು ಸ್ಕೂಲ್ ಹೋಗ್ತಿದ್ರು ಕೆಲವ್ರು ಹುಡುಗರು ನಾವು ಅವ್ರ ಜೊತೆ ಹೊಗ್ತಿದ್ದು ಆವಾಗ ಚೆನ್ನಾಗಿತ್ತು ಮಾತ್ರ ಆ ಥರ ಲೈಫ್ ಸಿಕ್ಕೋಲ್ಲ ಬಿಡಿ ಎಲ್ಲೂನು ಆ ಲೈಪು ಇನ್ನು ಮುಂದೆ ಸಿಗೋಲ್ಲ ಆವಾಗ ಸ್ಕೂಲಲ್ಲಿ ಎಷ್ಟು ಮೇಷ್ಟ್ರು ಎಷ್ಟು ಚೆನ್ನಾಗಿ ಪಾಠ ಹೇಳೋರು ಹುಡುಗರೇ ಬನ್ನಿರಪ್ಪ ಓದಿರೋ ಮುಂದಕ್ಕ ಒಳ್ಳೆಯದು ನಿಮಗೆ ಹಾಳಾಗೋಗ್ಬೇಡಿ ಅದು ಇದು ಆಟ ಆಡ್ಕೊಂಡು ಬರೀ ಓದಿದರೆ ನಿಮಗೆ ಮುಂದಕ್ಕೆ ಒಳ್ಳೆಯದು ಚೆನ್ನಾಗಿ ಓದಿರಪ್ಪ ಚೆನ್ನಾಗಿ ಇರಿ ಅನ್ನೋರು ಆ ಕಾಲದ ಮೇಷ್ಟ್ರು ಭಾರಿ ಸ್ಟಿಕ್ಟು ಚೆನ್ನಾಗಿ ಓದು ಅನ್ನೋರು ಅವರಿಂದ ಒಂದೆರಡು ಅಕ್ಷರ ಕಲಿತೋ ಅದೂ ಜಾಸ್ತಿ ಕಲಿಯೋಕ್ಕಾಗಲಿಲ್ಲ ನಮ್ಮ ಕೈಲಿ ಎಷ್ಟು ಬೇಕೊ ಅಷ್ಟೇ ಕಲಿತಿದ್ದು ಈಗ ಬಿಡಿ ಈಗ ಅವರು ಅವ್ರು ಹೇಳಿದ ಮಾತು ಈವತ್ತು ನಾವು ನೆನಪಿಟ್ಕೊಂಡು ನಾವು ತುಂಬ ಓದಿದರೆ ನಮ್ಗೆ ಒಳ್ಳೆಯ ಕೆಲ್ಸ ಸಿಗೋದು ತುಂಬ ಓದಲಿಲ್ಲ ಏನ್ಮಾಡ್ತೀರ ಕೂಲಿ ಕೆಲಸ ಅದು ಇದು ಮಾಡ್ಕೊಂಡು ಇದ್ದೀವಿ ಆಮೇಲೆ ಆಮೇಲೆ ನಮಗೆ ಸ್ಕೌಟ್ ಅಂದರೆ ವಾಲಿಬಾಲು ಕ್ರಿಕೆಟು ಅದು ಇದೆಲ್ಲ ಹುಚ್ಚು ಜಾಸ್ತಿ ವಯಸಲ್ಲೆಲ್ಲ ಆಡ್ತಿದ್ದು ಕ್ರಿಕೆಟೆಂದರೆ ಭಾರಿ ಹುಚ್ಚಿರೋದು ಫುಟ್ಬಾಲು ಆಡ್ತಿದ್ದು ಚಿನ್ನಿದಾಂಡು ಬುಗುರಿ ಏ ಬಿಡಿ ಆಟ ಈಗೆಲ್ಲಿ ಆಡ್ತೀವಿ ಗೋಲಿ ಆಡ್ತಿದ್ದೊ ಅಲ್ಲಿ ಚೆನ್ನಾಗಿತ್ತು ಒಂದು ಕಾಲ ಆ ಥರ ಕಾಲ ಸಿಗೋಲ್ಲ ಬಿಡಿ ಎಲ್ಲ ಚೆನ್ನಾಗಿ ಕಲಿತ್ಕೊಂಡು ಇದು ಮಾಡ್ಕೊಂಡಿದ್ದು ಈವತ್ತು ಅದು ಜ್ಞಾಪಿಸ್ಕೊಂಡ್ರೆ ಇನ್ನೂ ಏನಪ್ಪ ಆ ಥರ ಇದ್ದೋ ಈ ಥರ ಆಗ್ಬಿಟ್ಟೆವಲ್ಲ ಅನ್ನೋದು ಮನಸ್ಸಲ್ಲಿ ಒಂಥರ ಇದು ಇದೆ ವಯ್ಸು ಆಗ್ತಾ ಆಗ್ತಾ ಮನುಷ್ಯನ್ಗೆ ಏನೋ ಹಳೆ ಕಾಲದ ನೆನಪ್ಗಳು ಹಳೆ ಕಾಲದ ಸಂಸ್ಕೃತಿ ಹಳೆ ಕಾಲದ ಇದು ಈಗ್ಲೂ ನೆನಪಿದೆ ಅದನ್ನ ನೆನೆಸ್ಕೊಂಡಾಗ ಒಂದೊಂದು ಸರಿ ಒಂಥರ ಆಗುತ್ತೆ ತಿರುಗಾ ಆ ಕಾಲ ಮತ್ತೆ ಬರೋಲ್ಲ ಈ ಬ ಅದನ್ನ ಮನಸಲ್ಲೇ ತಿಳ್ಕೊಂಡು ಅನುಭವ್ಸ್ಬೇಕು ಅಷ್ಟೇ ಇನ್ನೇನು ಇಲ್ಲ